ಹಾಂ ಹೇಳಿ ಹಾಂ ಹೇಳು ಹೇಳು ಹೌದು ಹೌದು ರೀ ಸರ್ ತಾವು

ಹೌದಾ ಯಾವಾಗಾಗಿದ್ದು ಯಾವಾಗಾಗಿದ್ದು ಹೌದಾ

ಹಾಂ ಹೌದಾ ಅಲ್ಲಿ ಅಲ್ಲೆಲ್ಲಿ ತೋರಿಸಿಲ್ಲ ಆಸ್ಪತ್ರೆಗೆ ನೀವು

ಹಾಂ ಹಾಂ ಹೋ ಹೌದಾ ಆ ಥರ ಎಲ್ಲ ಮಾಡಬಾರ್ದು ಹತ್ತಿರ ಯಾವ್ದಾದ್ರು ಆಸ್ಪತ್ರೆಗೆ ತೋರ್ಸ್ಬೇಕಾಗಿತ್ರೀ ಸರಿ ಹಾಂ ಹಾಂ ಹಾಂ ಹೌದು ಮಾ ಇದೇ ನಮ್ಮಲ್ಲಿ ಸ್ಕ್ಯಾನಿಂಗ್ ನೋಡಬೇಕು ನಿಮ್ಮ ಪೇಯ್ನ್ಸ್ ಮೇಲೆ ಏನು ಅದು ಸ್ಕ್ಯಾನ್ ಮಾಡಿದ್ಮೇಲೆ ನಿಮ್ಮದು ನಿಮಗೇನಾಗಿದೆ ಎಲುಬಿಗೆ ಏನಾದ್ರು ಸ್ವಲ್ಪ ಇದಾಗಿದೆಯಾ ಅಥ್ವಾ ಇದು ಮಾಂಸ ಖಂಡ ಅಥ್ವಾ ಬರೀ ಗಾಯಾಗಿದ್ರೆ ಏನೂ ಪ್ರಾಬ್ಲಮ್ ಇರೋಲ್ಲ ಬಾವು ಬಂದತಂದ್ರೆ ಸ್ವಲ್ಪ ಡೌಟ್ ಅಷ್ಟೇ ಹ್ಞೂ ಹೌದಾ ಹಾಂ ಅದಕ್ಕೆ ನೀವು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರ್ತೀವಿ ಮತ್ತು ಸಾಯಂಕಾಲ ನಾಲ್ಕರಿಂದ ಎಂಟರ ತನಕ ಇರ್ತೀವಿ ಹ್ಞೂ ರೀ ಹ್ಞೂ ಹಾಂ ರೀ ಹಾಂ ಅಂದರೆ ನಿಮ್ಗೆ ನೋವು ಇದ್ದಂದ್ರೆ ಈಗ ನೀವು ಬಾವು ಬಂದದೆ ಅಂತೀರಲ್ಲ ಸ್ಕ್ಯಾನ್ ಮಾಡಾಬೇಕು ರೀ ಹಾಂ ಹಾಂ ಬಂದದ್ ರೀ ಇನ್ನೂ ಬರೀ ಗಾಯಾಗಿದ್ರೆ ಅಥ್ವಾ ಪೇಯ್ನ್ ಇತ್ತಂದ್ರೆ ಸ್ವಲ್ಪ ಯಾವ್ದಕ್ಕೆ ಆಗಲಿ ಸ್ಕ್ಯಾನ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಏನೂ ಆಗಿಲ್ಲ ಅಂದ್ರೆ ಚೊ ಒಳ್ಳೆಯದೆ ಬರೀ ಮೆಡಿಸಿನ್ ಮ್ಯಾಗ ಅದು ಆರಾಮಾಗುತ್ತೆ ಮತ್ತು ಅದೇನಾದ್ರು ಹಾಗೇನಾದ್ರು ಆದ್ರೆ ತೋರ್ಸ್ತಂದ್ರೆ ಸ್ಕ್ಯಾನಲ್ಲಿ ರಿಪೋರ್ಟ್ ಅವಾಗ ನಿಮ್ಗೆ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಆದರೂ ಹಾಂ ಅದು ಅದು ಅದೇ ಹಾಂ ಸರಿ ನೀವು ನಾಳೆ ಬನ್ನಿ ಯಾವಾಗ ಬರ್ತೀರ ನೀವು ಫೋನ್ ಮಾಡಿ ಹ್ಞೂ ಹ್ಞೂ ಹತ್ತುವರೆಗೆ ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಆಗುತ್ತೆ ಆಯ್ತು ರೀ ಆಯಿತು ಬನ್ನಿ ಬನ್ನಿ ಹ್ಞೂ